ಸ್ವೀಟ್ಸ್ಗಳು ಯಾವ್ಯಾವು ಇದೆ

ಹೌದ ಸರ್ ಸರ್ ಇದು ಕಾಜು ಬರ್ಫಿ ಎಷ್ಟು ಸರ್ ಒಂದು ಕೆಜಿ ದೂದ್ ಪೇಡ ಹಾಂ ಸರ್ ಸರ್ ಅದು ಓಮ್ ಡಿಲ್ವರಿ ಎಲ್ಲ ಇದೆಯಾ

ನಮಗೆ ಒಂದು ಎರಡು ಕೆಜಿ ಬೇಕಿತ್ತು ಸರ್ ಕಡಿಮೆ ಕಡಿಮೆ ಮಾಡ್ತೀರ ಸರ್ ಇದು ಏನಾದರು ಪ್ರೈಜು ಎರಡು ಕೆಜಿ ಜಾಸ್ತಿ ಏನಾದರು ತಗೊಂಡರೆ ಅಂತ ಹಾಂ ಸರ್ ಈಗ ಒಂದು ಕೆಜಿ ಮೈಸೂರು ಪಾಕು ಹಾಗೆ ದೂದ್ ಪೇಡ ಎರಡು ಕೆಜಿ ಕೊಟ್ಟುಬಿಡಿ ಸರ್ ಇದು ಓಮ್ ಡಿಲ್ವರಿ ಏನಾದರು ಪ್ರೈಜಸ್ ಇದೆಯಾ ಸರ್ ಅದಕ್ಕೇನಾದರೂ

ಓಮ್ ಡಿಲ್ವರಿಗಾದರೆ ಹ್ಞೂ ಓಕೆ ಸರ್ ಓಕೆ ಓಕೆ ಸರ್ ಇದು ಅಂಗಡಿ ಎಷ್ಟೊತ್ವರೆಗು ತಗೆದಿರ್ತಿರಾ ನಮಗೆ ನಾಳೆ ಬೇಕಿತ್ತು ಸರ್ ಎಷ್ಟು ಕೊ ಎಷ್ಟು ಸರ್ ಅಡ್ವಾನ್ಸು

ಹಾಂ ಥ್ಯಾಂಕ್ ಯು